ಏಳು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಆರು ಎರಡು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರು